ಹಿಂದಿನ ಮೊಬೈಲಿಗು ಮತ್ತೆ ಈಗಿನ ಮೊಬೈಲಿನ ವ್ಯತ್ಯಾಸ ಹೇಳೋದಾದರೆ ಅಂದರೆ ಹಿಂದಿನ ಮೊಬೈಲ್ಗಳನ್ನು ನಾವು ಹೆಚ್ಚಿಗೆ ಹೇಳೋದಾದರೆ ಮೊಬೈಲುಗಳು ಹಿಂದೆ ಎಲ್ಲರ ಕೈಯಲ್ಲು ಸಿಗ್ತಾ ಇರಲಿಲ್ಲ ಅದು ಸಿಗ್ತಿದಿದ್ದೆ ಸ್ವಲ್ಪ ಜನದ ಕೈಯಲ್ಲಿ ಈಗ ಮೊಬೈಲಂದರೆ ಎಲ್ಲರ ಕೈಯಲ್ಲು ಇದೆ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಈ ಮೊಬೈಲನ್ನು ನಾವು ಕಾಣ್ಬೋದು ಅಂದರೆ ಈಗ ನಾವು ಆಗಿನ ಮೊಬೈಲಿಗು ಈಗಿನ ಮೊಬೈಲಿಗು ಕೆಲವು ವ್ಯತ್ಯಾಸ ಹೇಳುವುದಿದ್ರೆ ಆಗ ಹೆಚ್ಚಿನದಾಗಿ ಕೀಪ್ಯಾಡನ್ನು ಬಳಸ್ತಾ ಇದ್ವಿ ಆದರೆ ಇವಾಗೆಲ್ಲ ಸ್ಕ್ರೀನ್ ಟಚ್ಚಾಗಿದೆ ಅದನ್ನು ಮುಂದುವರೆದ ರೂಪ ಆಗಿ ಈಗ ಮತ್ತೊಂದು ರೀತಿಯಲ್ಲಿ ಮೊಬೈಲುಗಳು ಕಾಣಿಸ್ತಾ ಇದೆ ಆಗ ಕೀಪ್ಯಾಡ್ ಅಂದರೆ ಎಲ್ಲರೂ ಬಳಸಲಿಕ್ಕೆ ಸಿಗ್ತಿರಲಿಲ್ಲ ಅಂದರೆ ಕೀಪ್ಯಾಡೇ ಒಂದು ಯಾರು ಸ್ವಲ್ಪ ರಿಚ್ಚಾಗಿದ್ದರು ಅಂದರೆ ಯಾರು ಸ್ವಲ್ಪ ಶ್ರೀಮಂತರಾಗಿದ್ರು ಅಂಥವ್ರ ಕೈಲ್ಲಿ ನಾವು ಕೀಪ್ಯಾಡನ್ನು ನೋಡ್ಬೋದಿತ್ತು ಆದರೆ ಇತ್ತೀಚಿನ ದಿನ್ಗಳು ಏನೆಂದ್ರೆ ಹಣ ಇಲ್ಲದಿದ್ರು ಕೂಡ ಹೇಗಾದರು ಮಾಡಿ ಖರೀದಿ ಮಾಡಿ ಮೊಬೈಲನ್ನು ಪಡ್ಕೊಳ್ತಾರೆ ಮತ್ತು ಮೊಬೈಲಿನ ಕೆಲವೊಂದು ಮೊಬೈಲಲ್ಲಿ ಕೆಲವೊಂದು ಆವಿಷ್ಕಾರಗಳು ಅಥವಾ ಕೆಲವೊಂದು ಇನೊವೇಶನ್ಸ್ಗಳು ಕೂಡ ಈಗ ಬಂದಿದೆ ಅಂದರೆ ನಮಗೆ ಈಗಿನ ಈ ಕರೆಂಟ್ ಈ ಸಿಚುವೇಶನಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಮೊಬೈಲನ್ನೆಲ್ಲ ಕೂಡ ತಯಾರಿ ಮಾಡಿದ್ದಾರೆ ಮೊದಲಿಗಾದ್ರೆ ಆ ಮೊಬೈಲಲ್ಲಿ ನಮ್ಮದು ಕೆಲವು ಅಪ್ಲಿಕೇಶನ್ಸ್ಗಳು ಮಾತ್ರ ಇರ್ತಿತ್ತು ಅಂದರೆ ಕೆಲವೊಂದು ವಿಷಯಗಳನ್ನ ಮಾತ್ರ ಕೂಡ ನಾವು ಮೊಬೈಲಲ್ಲೆ ಮಾಡ್ಬೋದಾಗಿತ್ತು ಆದರೆ ಈಗಿನ ಮೊಬೈಲನ್ನು ಎಲ್ಲ ರೀತಿಯ ವಿಷ್ಯಗಳಿಗು ಕೂಡ ನಾವು ಮೊಬೈಲನ್ನು ಬಳಸ್ಬೋದು ಹಳೆಯ ಹಳೆದು ಮೊಬೈಲು ಮತ್ತು ಈಗಿನ ಮೊಬೈಲನ್ನು ನೀವೀಗ ಯಾರಿಗಾದ್ರು ತೋರಿಸಿದ್ರೆ ಈಗೆಲ್ಲ ಪ್ರಿಫರ್ ಮಾಡುವುದು ನಮ್ಗೆ ಈಗಿರೋ ಈಗ ಹೊಸದಾಗಿ ಬಂದಿರುವಂಥ ಮೊಬೈಲೇ ಸಾಕು ಅಂತ ಎಲ್ಲ ಹೇಳ್ತಾರೆ ಯಾಕೆಂದ್ರೆ ಈಗ ಇರೋ ಮೊಬೈಲನ್ನು ನಾವು ಬಳಸಿ ಇದನ್ನು ನಾವು ಎಲ್ಲ ಫೀಲ್ಡಲ್ಲು ಕೂಡ ನಾವು ಕೆಲ್ಸವನ್ನು ಮಾಡ್ಬೋದು ಅಂದರೆ ಈಗ ಒಂದು ಒಂದೇ ಮೊಬೈಲಲ್ಲಿ ಕೂಡ ನಾವು ಎಲ್ಲ ಅಪ್ಲಿಕೇಶನ್ನುಗಳನ್ನ ಈಗ ಬಂದಿರ್ತವೆ ಅದೇ ಹಳೇ ಮೊಬೈಲಾದರೆ ಅದ್ರಲ್ಲಿ ಖಾಲಿ ನಾವು ಯಾರಾರತ್ತಿರ ಒಂದು ಸಂಪರ್ಕ ಮಾಡ್ಬೇಕಾ ಅಥವಾ ಯಾರಿಗಾದ್ರು ಒಂದು ಫೋನ್ ಮಾಡಿ ವಿಷಯ ವಿಚಾರಿಸ್ಬೇಕಂದ್ರೆ ಮಾತ್ರ ನಾವು ಬಳಸ್ತಿದ್ವಿ ಮತ್ತು ಆಗೇನೆಂದ್ರೆ ನೆಟ್ವರ್ಕ್ಗಳು ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇರಲಿಲ್ಲ ಈಗೆಂದ್ರೆ ಫೋ ಟು ತ್ರಿ ಫೋರ್ ಈಗ ಫೈಜಿವರೆಗು ಕೂಡ ನೆಟ್ವರ್ಕ್ ಬೆಳಿತಾ ಬಂದಿದೆ ಅದೇ ನಾವು ಹಿಂದಿನ ಕಾಲ್ದಲ್ಲಿ ನೋಡೋದಾಗಿದ್ರೆ ಏನೆಂದ್ರೆ ಆವಾಗ ನೆಟ್ವರ್ಕ್ ಸಿಗೋದೆ ತುಂಬ ಕಷ್ಟ ಆಗಿತ್ತು ಈಗ ಊರಿಂದ ಅವ್ರು ಬೇರೆ ಊರಿಗೆ ಬಂದು ಬ ಮಾತಾಡಬೇಕಾಗಿತ್ತು